ಹಲೋ ನಾವು ಪ್ರವಾಸ ಗೋವಾಕ್ಕೆ ಹಾಂ ಅಲ್ಲಿ ಯಾವ್ಯಾವ ಇದಾವೆ ಪ್ರವಾಸ ಹಾಂ ಅಲ್ಲಿ ಎಲ್ಲಾ ಪ್ಲೇಸ್ ನೋಡ್ತಿವಿ ರೀ ಅಲ್ಲಿ ಫೀಸ್ ಎಷ್ಟಾಗ್ಬೋದು ರೀ ರೋಬಕ್ಕೆ ನಮ್ಮ ಫ್ಯಾಮ್ಲಿ ಕೂಟ ನಾವು ಬರ್ತಾಯಿದ್ದೀವಿ ರೀ ನಾವೂ ಮತ್ತು ನಮ್ಮ ಗೆಳೆಯರು ನಮ್ಮ ಫ್ಯಾಮ್ಲಿ ಕೂಡ ಬರ ಹತ್ತೀವಿ ರೀ ನಾವು ಬೇರೆಯ ಒಂದು ಒಂದು ಇಪ್ಪತ್ತು ಮಂದಿ ಆಗ್ಬೋದು ರೀ ಟ್ರಿಪ್ಪಿ ಟ್ರಿಪ್ಪಿಗೆ ಅಮೌಂಟ್ ಎಷ್ಟಾಗ್ಬೋದು ರೀ

ಅಲ್ಲಿ ಊಟದ ವ್ಯವಸ್ಥೆ ಅಲ್ಲಿ ಅಲ್ಲಿ ರೂಮು ಗೀಮು ಎಲ್ಲ ಅದ ಅಲ್ಲರಿ ಹಾಂ ಗಾಡಿ ಡ್ರೈವಿಂಗ

ನಾಳೆ ಮಾಡು ಫೋನ್ ಮಾಡ್ತಿವಿ ಪೋನ್ ಮಾಡ್ತಿವಿ ತಗೋ ರೀ